ಹಲೋ ಹೌದು ತಾವು ಹಾಂ ನಿಮ್ಮ ಹೆಸ್ರು ಓಕೆ

ಹಾಂ ಹೌದಾ ಹಾಂ ಹಾಂ ಓಕೆ ಹಾಂ ನೀವು ಕ್ಲಿನಿಕಿಗೆ ಬರ್ಬೇಕಿತ್ತಲ್ಲ ಯಾಕೆ ಕಾಲ್ ಮಾಡಿದ್ದೀರಲ್ಲ ಹೌದಾ ಸರಿ ಸರಿ ಅದೇ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಗೊಂಡಿದ್ರಾ ನೀವು ಓಕೆ ಎಷ್ಟ್ ದಿಸ್ದಿಂದ ತಗೋತಾ ಇದ್ದೀರಾ ಓಕೆ ಎಲ್ಲಾದ್ರು ಮಳೇಲಿ ನೆಂದಿದ್ದು ಆ ಥರ ಏನಾದ್ರು ಇದೆಯಾ ಹೌದಾ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಈಗ ವಾಟರ್ ಇನ್ಫ್ಲೆಷನ್ ಏನಿಲ್ಲ ಮಳೇಲಿ ನೆಂದು ಬಂದಿದೆ ಅಂತ ಹೇಳ್ತಾ ಇದ್ದೀರ ಓ ಎಷ್ಟಿದೆ ಫೀವರ್ ಅಂತೇನಾದ್ರು ಟೆಸ್ಟ್ ಮಾಡಿಕೊಂಡ್ರಾ ಮನೆಯಲ್ಲಿ ನೈಂಟಿ ಏಯ್ಟ್ ಇದೆಯಾ ಓಕೆ ವಾಮಿಟ್ ಸೆನ್ಸೇಷನ್ ಏನಾದರೂ ಇದೆಯಾ ಹೌದಾ ಓಕೆ ತಲೆನೋವು ಮೈ ಕೈ ನೋವು ಏನಿಲ್ಲ ಸರಿ ನೈಂಟಿ ಏಯ್ಟ್ ಅಂತಂದರೆ ಏನು ಅಂಥ ಹೈ ಟೆಂಪ್ರೇಚರ್ ಏನಲ್ಲ ತುಂಬ ಸುಸ್ತು ಅಂತ ಇರೋದ್ರಿಂದ ನಾನು ಟ್ಯಾಬ್ಲೆಟ್ಸು ಪ್ರಿಸ್ಕ್ರಿಪ್ಕ್ಷನು ಕಳಿಸ್ತೀನಿ ವಾಟ್ಸ್ಅಪ್ ಮಾಡ್ತೀನಿ ನಿಮಗೆ ಆ್ಯಂಟಿಬಯೋಟಿಕ್ ಕೊಡ್ತೀನಿ ನೀವು ತ್ರೀ ಡೇಸ್ ತಗೋಬೇಕಾಗುತ್ತೆ ಟೂ ಟೈಪ್ಸ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಬೆಳಿಗ್ಗೆ ಎರಡು ರಾತ್ರಿ ಎರಡು ಮಧ್ಯಾಹ್ನ ಬೇಡ ಇಲ್ಲ ಆಫ್ಟರ್ ಫುಡ್ಡು ಆಮೇಲೆ ನೀವು ಜಾಸ್ತಿ ಚನ ಹಣ್ಣು ಫ್ರೂ ಎಲ್ಲ ತಿನ್ನಬೇಕು ಪ್ಲಸ್ ಇನ್ನೊಂದು ಏನು ಅಂತಂದರೆ ಫುಡ್ಡು ತಗೋಬೇಕು ಚೆನ್ನಾಗಿ ಈವೊಂದು ತ್ರೀ ಡೇಸ್ ಯಾವುದೂ ಜಂಕ್ ಫುಡ್ ಆಗಲಿ ಅಥವಾ ಆಯಿಲ್ ಐಟಮ್ಸ್ ಎಣ್ಣೆಲಿ ಕರಿದಿರೋದಾಗ್ಲಿ ಏನು ತಿನ್ನಬೇಡಿ ಹೊರ್ಗಡೆ ಎಲ್ಲೂ ಹೋಗ್ಬೇಡಿ ಒಂದು ತ್ರೀ ಡೇಸು ಲೀವ್ ಹಾಕೊಂಬಿಟ್ಟು ಮನೇಲೆ ರೆಸ್ಟ್ ತಗೊಳ್ಳಿ ಹಾಂ ಆಮೇಲೆ ಹಾಗೂ ನಿಮಗೆ ಹೋಗಲಿಲ್ಲ ಅಂತಂದರೆ ನೀವು ಕ್ಲಿನಿಕಿಗೆ ಬರಬೇಕಾಗತ್ತೆ ನಿಮ್ಮ ಒಂದು ವಾಯ್ಸನ್ನು ಕೇಳ್ತಾ ಇದ್ದರೆ ಒಂದು ಇ ತ್ರೀ ಡೇಸಲ್ಲೇ ಹೋಗುತ್ತೆ ಏನು ತೊಂದರೆಯಿಲ್ಲ ಓಕೆ ಇದನ್ನು ನೀವೂ ಕಂಟಿನ್ಯೂ ಮಾಡಿ ಮೇಡಮ್ ಓಕೆ ಥ್ಯಾಂಕ್ ಯು ಓಕೆ ಏನಾದರೂ ಪ್ರಾಬ್ಲಮ್ ಇತ್ತಂತಂದರೆ ನನಗೆ ತಿರುಗಿ ಕಾಲ್ ಮಾಡಿ